ಹೊಸದಾಗಿ ಯೋಗಾಭ್ಯಾಸ ಆರಂಬಿಸೋರಿಗೆ ನನ್ನ ಸಲಹೆ ಏನು ಅಂದರೆ ದಯವಿಟ್ಟು ಆರಂಭಿಸಿ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ನಾವು ಯಾವತ್ತು ಕೂರಬಾರ್ದು ನಾಳೆ ಅನ್ನೋದು ನಾವು ಇರ್ತೀವೋ ಇಲ್ವೋ ಅದು ನಮಗ್ ಗೊತ್ತಿಲ್ಲ ನಾಳೆ ಅನ್ನೋದು ಹೇಗಿರುತ್ತೋ ಗೊತ್ತಿಲ್ಲ ಬಟ್ ನಾವು ಇವಾಗ ಆರಂಭಿಸೋಣ ಇವತ್ತೇ ಮಾಡೋಣ ನಿಮಗೆ ಅವಕಾಶ ಸಿಕ್ಕಿದರೆ ಯಾರಾದರು ನಿಮಗೆ ಯೋಗ ಗುರುಗಳು ಸಿಕ್ಕಿದರೆ ದಯವಿಟ್ಟು ಅವ್ರ ಹತ್ರ ಮಾಡ್ಕೊಂಬಿಡಿ ನಾವು ಮೊಬೈಲ್ ನೋಡಿ ಮಾಡ್ತೀವಿ ಟಿ ವಿ ನೋಡಿ ಮಾಡ್ತೀವಿ ಅದು ಕೆಲವೊಮ್ಮೆ ಸರಿ ಹೋಗೋದಿಲ್ಲ ಆದರೆ ಅದಕ್ಕೆ ಪರ್ ಕರೆಕ್ಟಾಗಿ ಒಬ್ಬ ಗುರುಗಳಿದ್ರೆ ನಾವು ಖಂಡಿತ್ವಾಗ್ಲೂ ನಿ ಚೆನ್ನಾಗಿ ಮಾಡ್ಕೊಬೋದು ಮತ್ತು ಯೋಗ ಮಾಡೋದರಿಂದ ತುಂಬ ಉಪಯೋಗಗಳಾಗತ್ತೆ ನನಗೆ ತುಂಬ ಉಪಯೋಗಗಳಾಗಿದೆ ನೀವು ಕೂಡ ಉಪ್ಯೋಗಗಳನ್ನ ಪಡ್ಕೊಳಿ ಹೇಗೆ ಅಂದರೆ ನೀವು ಒತ್ತಡದಿಂದ ನಿವಾರಣೆ ಪಡ್ಕೊಳ್ತಿರ ಮತ್ತು ಏಕಾಗ್ರತೆಯಿಂದ ಇರ್ತೀರ ಮತ್ತು ಯಾರಾದರು ನಿಮ್ಮ ಸ ಜೊತೆ ಜಗ್ಳಾಡಿದ್ರು ಕೂಡ ನಾವು ಅದನ್ನು ಪಾ ಒಂಥರ ರೋ ಧನಾತ್ಮಕವಾಗಿ ತಗೋಳ್ತೀವಿ ಅಂದರೆ ಪಾಸಿಟಿವಾಗಿ ತಗೋಳ್ತೀವಿ ಅದನ್ನು ನಾವು ಅದನ್ನು ಕೂಲಾಗಿ ನಮಗೆ ಏನೇ ಕಷ್ಟದಂತಹ ಸಂದರ್ಭ ಬಂದರು ನಾವು ಅದನ್ನು ಕೂಲಾಗಿ ಹ್ಯಾಂಡ್ಲ್ ಮಾಡ್ತೀವಿ ಕೂಲಾಗಿ ಅದನ್ನು ಸ್ವೀಕಾರ ಮಾಡ್ತೀವಿ ಒಂದು ನನ್ನ ಸಲಹೆ ಅಂದರೆ ನೀವು ಮನುಷ್ಯ ಅಂದೇ ಅಂದರೆ ಎಲ್ಲರಿಗೂ ಕೆಲ್ಸಗಳು ಇದ್ದೆ ಇರುತ್ತೆ ಬಟ್ ನಮಗ್ ನಮಗಾಗಿ ನಾವು ಕ ಸಮಯನ ಕೊಡಬೇಕು ದಿನಕ್ಕೆ ಒಂದು ಗಂಟೆಯಾದರು ನಾವು ನಮಗೋಸ್ಕರ ನಮ್ಮ ಮನಸ್ಸಿನಲ್ಲಿ ಏನಾಗ್ತಿದೆ ಅದನ್ನು ನಾವು ತಿಳ್ಕೊಬೇಕು ಹೇಗೆ ತಿಳ್ಕೊಬೇಕು ನಾವು ನಮ್ಮಲ್ಲಿ ನಾವೇ ಏಕಾಗ್ರತೆಯಿಂದ ಕೂರಬೇಕು ಕಣ್ಣು ಮುಚ್ಚಿ ಯೋಗಾಭ್ಯಾಸಗಳ್ನ ಮಾಡ್ಕೋಬೇಕು ಆವಾಗ ನಮ್ಮ ಮನಸ್ಸಿನಲ್ಲಿ ಏನಾಗ್ತಾಯಿದೆ ನಮಗೆ ಏನು ಬೇಕು ಅನ್ನೋದು ನಮಗೆ ತಿಳಿತಾ ಹೋಗುತ್ತೆ ಮತ್ತು ನಾವು ಧೈರ್ಯದಿಂದ ಇರೋಕೆ ನಮಗೆ ಯಾವುದೇ ಕಷ್ಟ ಬಂದರು ಯಾರು ಏನೇ ಜಗಳ ಆಡುದ್ರು ಅದರಿಂದ ನಮಗೆ ನಾವು ಕೂಲಾಗಿ ಹ್ಯಾಂಡ್ಲ್ ಮಾಡ್ತಾ ಹೋಗ್ತಿವಿ ಮತ್ತು ನಾವು ಹೆಂಗಸರಿಗೆ ಎಸ್ಪೆಷಲಿ ತುಂಬ ಒತ್ತಡಗಳಿರುತ್ತೆ ನಾವು ಅದನ್ನೆಲ್ಲಾ ನಿವಾರಣೆ ಮಾಡ್ಕೋಬೋದು ಯೋಗ ಪ್ರತಿಒಬ್ಬರಿಗೂ ಬೇಕು ಮತ್ತು ಮೆಡಿಟೇಷನ್ ಬೇಕು ಎಲ್ಲರಿಗು ಬೇಕು ಮತ್ತು ನಾವು ದೊಡ್ಡವರು ದೊಡ್ಡವರು ಮಾಡ್ಕೊಂಡರೆ ನಮ್ಮ ಮಕ್ಕಳಿಗು ಕೂಡ ಅದು ಅಭ್ಯಾಸ ಆಗುತ್ತೆ ಅವರು ಕೂಡ ನಮ್ಮನ್ನು ನೋಡಿ ಮಾಡ್ತಾರೆ ಯುವ ಪೀಳಿಗೆಗೆ ಈಗಿನ ಮಕ್ಕಳು ಮೊಬೈಲು ಟಿ ವಿ ಇದ್ರ ಹಿಂದೇನೇ ಬಿದ್ದು ಒಳ್ಳೆ ಅಭ್ಯಾಸಗಳ್ನ ಅವರು ಬೆಳಸ್ಕೊಳ್ತಲೇ ಇಲ್ಲ ಇದನ್ನೆಲ್ಲ ಮಾಡೋದರಿಂದ ಅವರು ಒಳ್ಳೆವರಾಗ್ತಾರೆ ನನಗೆ ಫಸ್ಟು ಅವ್ರನ್ನ ನೋಡಿದರೆ ಓ ಅವ್ರು ಹಂಗಿದಾರೆ ನಾವ್ಯಾಕೆ ಹೀಗಿಲ್ಲ ನಮಗ್ಯಾಕಿಲ್ಲ ಅವ್ರು ಹಂಗಿದಾರೆ ಇವ್ರು ಹಿಂಗಿದಾರೆ ನಾನು ಇವಾಗ ಹಾಗಿಲ್ಲ ಅವ ಯಾರು ಹೇಗಾದರು ಇರಲಿ ನಾವು ಸರಿಯಾಗಿರಬೇಕು ಫಸ್ಟು ನಾನೇನು ಮಾಡಬೇಕು ನಾನು ಹೇಗೆ ಮಾಡಬೇಕು ಅನ್ನೋದು ಯೂಸ್ಫುಲ್ ಆಗುತ್ತೆ ನಿಮ್ಮ ಆರೋಗ್ಯ ಸುಧಾರ್ಸುತ್ತೆ ಮತ್ತು ನೀವು ಖುಷಿಯಿಂದ ಇರ್ತೀರ ಮತ್ತು ನೀವು ಎಲ್ರನ್ನು ಖುಷಿಯಾಗಿ ಇಡ್ತೀರ ಯಾರೇ ನಿಮ್ಮ ಸಹ ಜೊತೆ ಜಗಳ ಆಡೋಕ್ ಬಂದರೂ ಕೂಡ ನೀವು ಅದನ್ನ ಪಾಸಿಟಿವ್ ಧನಾತ್ಮಕವಾಗಿ ರಿಸೀವ್ ಮಾಡಿಕೊಂಡು ಅವರು ಎಷ್ಟೇ ನಿಮ್ಮನ್ನ ಜಗಳ ಮಾಡೋಕ್ ಪ್ರಯತ್ನ ಪಟ್ಟರು ನೀವು ಅದನ್ನ ಕೂಲಾಗಿ ಮಿನ್ ಅಂದರೆ ತುಂಬ ಸಮಾಧಾನವಾಗಿ ಅದನ್ನು ತಗೋಳ್ತೀರ ಮತ್ತು ಎಲ್ಲರ ಜೊತೇ ಖುಷಿಯಿಂದ ಇರ್ತೀರ ಮತ್ತು ನಿಮಗೆ ಆರೋಗ್ಯ ಚೆನ್ನಾ ಆರೋಗ್ಯ ಒಂದು ಚೆನ್ನಾಗಿದ್ರೆ ನಾವು ಏನು ಬೇಕಾದರು ಸಾಧಿಸ್ಬೌದು ಹಾಗಾಗಿ ಪ್ರತಿ ಒಬ್ಬ ಮನುಷ್ಯನಿಗೂ ಯೋಗ ಬೇಕು ಎಲ್ಲರು ಯೋಗಾಭ್ಯಾಸಗಳ್ನ ಬೆಳಸ್ಕೊಳಿ ನಾಳೆ ಸ್ ಮಾಡೋಣ ನಾಳೆ ಮಾಡೋಣ ಅಂತ ಅನ್ಕೋಬೇಡಿ ನನ್ನ ನನಗೆ ಇವಾಗ ಮೂವತ್ತೆರಡು ವರ್ಷಗಳು ನಂತರ ಸಿಕ್ಕಿದೆ ನನ್ಗೆ ಇದುವರ್ಗು ನನ್ಗೆ ಯಾರು ಹೇಳಿರಲಿಲ್ಲ ಮಾಡ್ಕೊಳ್ಳಿ ನೀವು ಚೆನ್ನಾಗಿರುತ್ತೆ ಅಂತ ಬಟ್ ನನ್ಗೆ ಇವಾಗ ಸಿಕ್ಕಿದೆ ನಾನು ಇದನ್ನು ಮಾಡಿಕೊಳ್ತಿದಿನಿ ನಾವು ಇವಾಗ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಅವರು ಇವಾಗ ಚಿಕ್ಕವ್ರಿದ್ದಾಗಲೇ ಹೇಳಿಕೊಟ್ರೆ ನನಗೀಗ ಎರಡು ವರ್ಷದಿಂದ ಎಷ್ಟೊಂದು ಉಪ್ಯೋಗಗಳು ಸಿಕ್ಕಿದೆ ಬಟ್ ಆದರೆ ಚಿಕ್ಕ ಮಕ್ಕಳಿಗೆ ಚಿಕ್ಕವರಿದ್ದಾಗ್ಲಿಂದ ಅವರು ಹುಟ್ದಾಗ್ಲಿಂದ ಸಾಯೋವರೆಗು ಅಂದರೆ ಒಂದು ಐದು ವರ್ಷ ಮಗುವಿಂದ ಒಂದು ನೂರು ವರ್ಷ ವಯಸ್ಕರವರೆಗು ಪ್ರತಿ ದಿನ ಎಷ್ಟು ಆಗುತ್ತೋ ಅಷ್ಟು ಯೋಗಾಭ್ಯಾಸಗಳ್ನ ಅದು ಬೆಳಗ್ಗೆ ಐದು ಗಂಟೆಗೆ ಎದ್ದು ಆರು ಗಂಟೆಯ ಒಳಗಡೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನಾವು ಅವರಿಗೆ ಇವರಿಗೆ ಅನ್ನೋದು ಬಿಟ್ಟು ನಾವೇನು ಮಾಡಿಕೋಬೇಕು ನಾವು ಹೇಗೆ ಮಾಡಿಕೊಬೇಕು ಅನ್ನೋದು ನಮ್ಮಮನ್ಸಿಗೆ ಏನುಬೇಕು ಅನ್ನೋದು ನಾವು ಯೋಗಾಭ್ಯಾಸಗಳ್ನ ಮಾಡಿಕೊಳ್ಳೋದ್ರಿಂದ ಗೊತ್ತಾಗುತ್ತೆ ನಮ್ಮ ಪರಿಚಯ ನಮಗ್ ಆಗುತ್ತೆ ನಾವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರ್ತೀವಿ ಬಟ್ ಆದರೆ ನಮಗೇನ್ ಬೇಕು ನಾವು ಹೇಗಿದ್ದೀವಿ ನಾವು ಸರಿ ಇದಿವೋ ತಪ್ಪಿದ್ದಿವೋ ಅನ್ನೋದು ನಮಗ್ ಗೊತ್ತಾಗೊಲ್ಲ ಆದರೆ ಈ ಅಭ್ಯಾಸಗಳ್ನ ಬೆಳಸ್ಕೊಳ್ಳೋದ್ರಿಂದ ಖಂಡಿತ್ವಾಗಿ ಗೊತ್ತಾಗುತ್ತೆ ನಾವು ಹೇಗಿದ್ದೀವಿ ನಮಗ್ ಏನುಬೇಕು ನಮಗ್ ಯಾರಾದರು ಏನಾದರು ಮಾಡಿದ್ರೆ ನಾವು ಹೇಗಿರಬೇಕು ಮತ್ತು ಮಕ್ಕಳನ್ನು ಮಕ್ಕಳನ್ನು ಸುಧಾರ್ಸೋಕು ಕೂಡ ನಮಗ್ ಯೋಗ ಬೇಕು ಯೋಗಾಭ್ಯಾಸ ಬೇಕು ಮ ಈಗಿನ ಮಕ್ಕಳು ತುಂಬ ಒತ್ತಡದಲ್ಲಿ ಇರ್ತಾರೆ ಆ ಒ ಈಗ ಅವರಿಗೆ ನಾವು ಹೊಡಿಯೋ ಹಾಗು ಇಲ್ಲ ಬಯ್ಯೋ ಹಾಗು ಇಲ್ಲ ಅವ್ರನ್ನ ನಾವು ಸಮಾಧಾನದಿಂದ ಸ್ವೀಕರಿಸ್ಬೇಕು ನಾನು ಮೊದಲು ನನ್ನ ಮಗನ ಜೊತೆಗಾಗಲಿ ಬೇರೆ ಮಕ್ಳ ಜೊತೆಗಾಗಲಿ ಇವ್ರು ಯಾಕೆ ಹಿಂಗ್ ಆಡ್ತಾರೆ ಅವನಿಗೆ ಸಿಟ್ಟು ಬಂದರೆ ನನಗೂ ಸಿಟ್ಟು ಬಂದು ಬಿಡ್ತಿತ್ತು ಜಗಳ ಮಾಡ್ತಿದ್ದೆ ಬಟ್ ಈಗ ಅವ್ನು ಎಷ್ಟೇ ಜಗಳ ಮಾಡಿದ್ರು ನಾನು ಅವನನ್ನ ಸಮಾಧಾನದಿಂದ ಅವನನ್ನು ಸಮಾಧಾನ ಮಾಡ್ತೀನಿ ಹಾಗೆ ನನಗೆ ತುಂಬ ಅನುಕೂಲಗಳಾಗಿದೆ ಯಾವ ರೀತಿ ಅಂದರೆ ನನಗೆ ಕೋಪ ಕಮ್ಮಿಯಾಗಿದೆ ಕೋಪ ಬರುತ್ತೆ ಬಟ್ ಆದರೆ ನಾವು ಬೇಗ ನಾರ್ಮಲ್ ಸ್ಟೇಜ್ಗೆ ಬಂದುಬಿಡ್ತೀವಿ ದುಃಖ ಬರುತ್ತೆ ಅದು ಅಷ್ಟೇ ಎಷ್ಟೇ ನಮಗೆ ಒತ್ತಡಗಳಿದ್ರು ಕಷ್ಟಗಳಿದ್ರು ಖಂಡಿತ್ವಾಗ್ಲೂ ನಿವಾರಣೆ ಆಗುತ್ತೆ ನೀವು ಕೂಡ ಯೋಗಾಭ್ಯಾಸಗಳ್ನ ಪ್ರತಿನಿತ್ಯ ಮಾಡ್ಕೊಳಿ ಪ್ರ ದಿನಕ್ಕೆ ಅರ್ಧ ಅರ್ಧ ಗಂಟೆಯಾದ್ರು ಎಲ್ಲರು ಯೋಗಾಭ್ಯಾಸಗಳ್ನ ಮಾಡಿ ನಿಮಗೂ ಕೂಡ ಒಳ್ಳೆದಾಗುತ್ತೆ ನೀವು ಮಾಡೋದರಿಂದ ನಿಮ್ಮ ಮನೆಯವರು ಮಾಡಿಕೊಳ್ತಾರೆ ನಿಮ್ಮ ಮಕ್ಕಳು ಮಾಡಿಕೊಳ್ತಾರೆ ನಿಮ್ಮ ಮಕ್ಕಳು ಮಾಡಿಕೊಂಡ್ರೆ ನಿಮ್ಮ ಅಕ್ಕಪಕ್ಕ ಮನೆಯ ಎಲ್ಲರೂ ಮಾಡಿಕೊಳ್ತಾರೆ ಹಾಗೇ ಎಲ್ಲರಿಗೂ ಒಳ್ಳೇದಾಗುತ್ತೆ